ಹಲೋ ಹಾಂ ಹೇಳಿ ಸರ್

ಹಾಂ ಫ್ರೆಷಾಗಿದವೆ ರೀ ಸೇವಂತಿಗೆ ಮತ್ತು ಕನ್ಕಾಂಬರ ಇದೆ ಗುಲಾಬಿ ಇದೆ ಮಲ್ಲಿಗೆ ಹೂವನೂ ಇದೆ ನಿಮಗೆ ಯಾವ್ದು ಬೇಕು ಹಾಂ ಸರ್ ಬೆಳಿಗ್ಗೆ ಫ್ರೆಷಾಗೆ ಇರುತ್ತೆ

ಎಷ್ಟು ಬೇಕಾಗಿದವೆ ರೀ ಹಾಂ ಹಾಂ ಹಾಂ ಹೌದು ಹೌದು ಗೊತ್ತಾಯಿತು ಅದೇ ನೀವು ಕೆ ಜಿಗಟ್ಟಲೆ ತೊಗೋತೀನಂದರೆ ಕೆ ಜಿಗಟ್ಟಲೆ ತೊಗೊಳ್ಳಿ ಇಲ್ಲ ಅಂದರೆ ನಮಗೆ ಮೊಳ ಇದೆ ಮೊಳ ಅಂತ ಕೊಡ್ತಾರಲ್ಲ ಆ ಥರಾನೂ ಸಿಗುತ್ತೆ ನೀವು ತಗೋಬೋದು ಹೌದಾ ಹಾಂ ಆಯಿತು ಸರ್ ನಮ್ಮ ಕಡೆ ಒಂದು ನ ಮೂರು ಥರದ್ದು ಹೂವು ಇದೆ ನಿಮ್ಗೆ ಯಾವ್ದು ಬೇಕೊ ಅದು ತೊಗೊಂಡು ಹೋಗಿರಂತೆ ಹಾಂ ಹೌದಾ ಹಾಂ ಆಯ್ತು ಸರ್ ನೀವು ಅದು ಎಲ್ಲ ಅಂತಂದರೆ ಕೆ ಜೆಗಟ್ಟಲೆ ತೊಗೊಂಡರೆ ಸ್ವಲ್ಪ ಕಡಿಮೆ ಬೀಳುತ್ತೆ ಕೆ ಜೆಗಟ್ಟಲೆ ತಗೋತೀರಾ ಹಾಂ ಕಡಿಮೆ ಆಗುತ್ತೆ ಹಾಂ ಸರ್ ಅದು ಒಂದು ಕೆ ಜಿಗೆ ನೂರ ಐವತ್ತು ರೂಪಾಯಿ ಬೀಳುತ್ತೆ

ಹಾಂ ಸರ್ ಅದು ಕನ್ಕಾಂಬ್ರ ಮತ್ತು ಮಲ್ಲಿಗೆ ಹೂವು ಜಾಸ್ತಿ ಆಗುತ್ತೆ ಸೇವಂತಿಗೆ ನೂರ ಐವತ್ತು ಆಗುತ್ತೆ

ಹೌದಾ ಸರ್ ಯಾವುದು ಯಾವುದು ಬೇಕಾಗಿತ್ತು ನಿಮಗೆ ಹೌದಾ ಆಯ್ತು ಸರ್ ಓಕೆ ಓಕೆ ನಾ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ ಒನ್ ಕೆಜಿ ಅಲ್ಲಾ ಓಕೆ ಸರ್ ಆಯ್ತು ಆಯ್ತು ಪ್ಯಾಕ್ ಮಾಡಿ ಇಡ್ತೀನಿ ಓಕೆ